ಹಲೋ ನಮಸ್ತೆ ಸರ್ ನಾನು ಬಿಂದು ಅಂತ ಮಾತಾಡ್ತಾ ಇದ್ದೀನಿ ಸರ್ ಇದು ಶ್ರೇಯಸ್ ರೆಸ್ಟೋರೆಂಟ್ ಅಲ್ಲವಾ ಓಕೆ ಸರ್ ಇದು ಈಗ ನಾನೊಂದು ಇದಕ್ಕೂ ಮುಂಚೆ ಒಂದು ಊಟದ ಆದೇಶ ನೀಡಿದ್ದೆ ತಮ್ಮಲ್ಲಿ ಈಗ ನಮಗೆ ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿದೆ ಊಟದ ಒಂದು ಪಟ್ಟಿ ಏನು ಕೊಟ್ಟಿದ್ದೆ ನಾನು ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಬೇಕಾಗಿದೆ ಯಾಕೆ ಅಂದರೆ ಅವಾಗಲೇ ನಾನು ಒಂದು ಐದು ಜನಕ್ಕಾಗೋವಷ್ಟು ಊಟದ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೆ ಈಗ ನಮಗೆ ಒಂದು ಹತ್ತು ಜನಕ್ಕಿಂತ ಹೆಚ್ಚು ಮಂದಿಗಾಗೋವಷ್ಟು ನೀವು ನಮಗೆ ಊಟದ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೇ ಆದರೆ ನಿಮ್ಮ ಬಿಲ್ ಏನಿರುತ್ತೆ ಅದಕ್ಕೆ ನಾವು ಆಟೋಮೆಟಿಕಾಗಿ ಪೇ ಮಾಡ್ತೀವಿ ಹಾಗೂ ಮತ್ತು ಇನ್ನೊಂದು ಏನು ಅಂತಂದರೆ ನಿಮ್ಮ ಒಂದು ಹೋಟೆಲ್ನ ವಿಶೇಷ ಅಡುಗೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ನಮಗೆ ತಿಳಿಸಿದ್ದೇ ಆದರೆ ನಾವು ಅದರಲ್ಲಿ ಮಿಕ್ಕಿದ್ದು ಒಂದು ವಿಶೇಷ ಅಡುಗೆಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಒಂದು ಪಟ್ಟಿ ಮಾಡಿಕೊಂಡು ನಾವು ಮತ್ತೆ ನಿಮಗೆ ಮರು ಆದೇಶ ಕೊಡ್ತೇವೆ ಮರು ಆದೇಶ ಕೊಡ್ತೇವೆ ಹಾಗೂ ನೀವು ಮತ್ತೆ ಅದ್ರ ನಂತರ ನೀವು ಅರಾಮಾಗಿ ಬಿಲ್ ಮಾಡಿ ನೀವು ಕೊಟ್ಟಿದ್ದೇ ಆದರೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೇವೆ ಸರ್ ಓಕೆ ತ್ಯಾಂಕ್ ಯೂ